ಆ ಮೂಢನಂಬಿಕೆಗಳ ಬಗ್ಗೆ ಮಾತಾಡ್ಬೇಕು ಅಂತ ಅಂದ್ರೆ ಈಗ ನಾವು ಇರೋದು ಒಂದು ಮೈಸೂರು ಡಿಸ್ಟಿಕ್ನ ಒಂದು ತಾಲ್ಲೂಕಿನಲ್ಲಿ ನಮ್ಮ ತಾಲ್ಲೂಕು ನಮ್ಮ ತಾಲ್ಲೂಕು ಸುತ್ತಮುತ್ತ ಜನ ಹೆಚ್ಚು ಮುಕ್ಕಾಲು ಭಾಗ ಜನ ಮೂಢನಂಬಿಕೆ ದೃಢವಾಗಿ ನಂಬ್ತಾರೆ ಅದು ಒಂದ್ಸ್ವಲ್ಪ ಮೂಢನಂಬಿಕೆಗಳ ಬಗ್ಗೆ ಒಲವು ಜಾಸ್ತಿ ಇದೆ ಸೋ ಅಲ್ಲಿ ಕೆಲವು ಹಬ್ಬಗಳನ್ನು ಮಾಡ್ತಾರೆ ಹಬ್ಬಗಳು ಮಾರಿ ಹಬ್ಬಗಳು ಅಥ್ವಾ ಬೇರೆ ಏನೋ ಹೋಮ ಮತ್ತು ಶಾಂತಿ ಮಾಡಿಸೋದು ಈ ಥರದ್ದು ಎಲ್ಲ ಒಂದು ಮೂಢನಂಬಿಕೆಗಳಿದೆ ಅಥ್ವಾ ಯಾರಿಗೋ ಹುಷಾರಿಲ್ಲ ಅಂದರೆ ಮಕ್ಳಿಗೆ ಈಗ್ಲೂ ಕೂಡ ಅಲ್ಲೆಲ್ಲ ಒಂದು ತಾತ ಕಟ್ಸೋದು ತಾಯತ ಕಟ್ಟಿಸೋದು ಅವ್ರಿಗೇನೊ ಒಂದು ಮಂತ್ರ ಮಾಡ್ಸೋದು ಈ ಥರದ್ದೆಲ್ಲ ಸಿಕ್ಕಾಪಟ್ಟೆ ಮೂಢನಂಬಿಕೆ ನಮ್ಮ ಪ್ರದೇಶದಲ್ಲಿ ತುಂಬ ಜಾಸ್ತಿ ಕಂಡು ಬರುತ್ತೆ ಸೊ ಏನಾಗಿದೆ ನಾನು ಆಗಲೆ ಹೇಳ್ದಂಗೆ ಮಗುಗೆ ಏನೋ ಹುಷಾರು ತಪ್ಪಿತು ಅಂದರೆ ಅವರು ಅದನ್ನು ಮೆಡಿಕಲ್ ಚೆಕಪ್ಗಿಂತ ಫಸ್ಟ್ ಹೋಗೋದೆ ಹಳ್ಳಿಯಲ್ಲಿ ಜನ ಒಂದು ಅವ್ರು ಊರ್ನಲ್ಲಿ ಇರ್ತಕ್ಕಂಥ ಒಂದು ದೇವಸ್ಥಾನದ ಹತ್ರ ಹೋಗಿ ಅಲ್ಲಿ ಕೂತಿರ್ತಕ್ಕಂಥ ಒಬ್ಬರು ಆ ಪುರೋಹಿತರಿಗೆ ತಾಯತ ಕಟ್ಟಿಸೋದಕ್ಕೆ ಒಂದು ಮ ಪ್ರಥಮ ಚಿಕಿತ್ಸೆ ಥರ ಮಾಡ್ತಾರೆ ಅದನ್ನು ಆ ಒಂದು ನಿಟ್ಟಿನಲ್ಲಿ ಸುಮಾರು ಮಕ್ಳಿಗೆ ಆಟೋಮ್ಯಾಟಿಕ್ ಆಗಿ ಒಂದು ಟು ಡೇಸ್ ಅಲ್ಲಿ ವಾಸಿ ಆದ್ರೆ ಅದು ಆಗಿದೆ ಅನ್ನೋ ಒಂದು ನಂಬಿಕೆಲೆ ಇರ್ತಾರೆ ಅವರು ಬಟ್ ಅದು ನಿಜವಾಗ್ಲೂ ತಪ್ಪು ಈಗ ನಾನು ಇನ್ನೂ ಕೆಲವು ಜನ ಯಾವುದೋ ಒಂದು ವಾಸಿ ಆಗದೆ ಇರುವಂಥ ತೊಂದರೆ ಬಂತು ಅಂತ ಅಂದ್ರೆ ತೀರಾ ಒಂದು ಜಾಸ್ತಿ ಜ್ವರ ಬಂತು ಅವ್ನಿಗೆ ಓಡಾಡೋಕೆ ಆಗದೇ ಇರೋ ಅಷ್ಟು ಅವನಿಗೆ ಸುಸ್ತು ಆಗಿದೆ ಅಂತ ಅಂದ್ರೆ ಅಲ್ಲಿ ಯಾರೋ ಏನೋ ಮಾಡ್ಸಿದ್ದಾರೆ ಅನ್ನೋ ಒಂದು ಮೂಢನಂಬ್ಕೆ ಇದೆ ಯಾರೋ ಏನೋ ಇವ್ರ್ಗೆ ಆಗದೇ ಇರೋರು ಅವ್ನಿಗೆ ತೊಂದರೆ ಆಗಲಿ ಅಂತ ಏನೋ ಮಾಡ್ಸಿದ್ದಾರೆ ಮಾಟ ಮಂತ್ರ ಮಾಡ್ಸಿದ್ದಾರೆ ಅನ್ನೋ ಒಂದು ಮೂಢನಂಬಿಕೆ ಇದೆ ಅದನ್ನ ಅವರು ಹೆಚ್ಚು ಜನ ನಂಬ್ತಿದ್ದಾರೆ ನಮ್ಮ ಸುತ್ತಮುತ್ತ ಪ್ರದೇಶಗಳಲ್ಲಿ ಈಗ ಎಜುಕೇಟೆಡ್ಗಳು ಒಂದು ಸ್ವಲ್ಪ ಒಂದು ಸಿಟಿ ವಾತಾವರಣದಲ್ಲಿ ಕಮ್ಮಿ ಇದ್ರೂ ಕೂಡ ಸುತ್ತಮುತ್ತ ಹಳ್ಳಿಗಳಲ್ಲಿ ಅದನ್ನು ಈಗ್ಲೂ ಸಹ ನಂಬ್ತಾಯಿದ್ದಾರೆ ಸೊ ಅದ್ರ ಬಗ್ಗೆ ಹೆಚ್ಚು ಎಜುಕೇಟೆಡ್ ಆಗ್ತಾಯಿಲ್ಲ ಸೊ ಈ ಒಂದು ನಂಬೋರು ಯಾರು ಅಂದರೆ ಜಾಸ್ತಿ ಹೆಚ್ಚು ಓದಿಲ್ಲದೇ ಇರ್ತಕ್ಕಂಥವರು ಹಳ್ಳಿಯಲ್ಲಿ ವ್ಯವಸಾಯವೇ ನಂಬಿ ಮಾಡ್ತಾ ಇರ್ತಕ್ಕಂಥವರು ಒಂದು ಮೂಢನಂಬ್ಕೆಗೆ ಇನ್ವಾಲ್ವ್ ಆಗಿದ್ದಾರೆ ಸೊ ಅವರೆಲ್ಲ ಒಂದು ತಾಯತ ಮಾಡಿಸೋದು ಮತ್ತು ಯಾರೋ ಮಾಟ ಮಾಡಿಸಿದ್ದಾರೆ ಅಂಥೇಳಿ ಅದಕ್ಕೆ ಮತ್ತು ಇವ್ರು ಹೋಗಿ ಏನೋ ಪೂಜೆ ಮಾಡ್ಸಿದ್ರೆ ವಾಸಿ ಆಗುತ್ತೆ ಹಂಗಂಥೇಳಿ ಅಲ್ಲಿಗೆ ಸಾವ್ರಾರು ರೂಪಾಯಿ ದುಡ್ಡು ಕೊಟ್ಟು ಅದಕ್ಕೆ ಒಂದು ಪೂಜೆ ಮಾಡಿಸೋದು ಒಂದು ಪೂಜೆ ಹವನ ಅಂತೆಲ್ಲ ಹೇಳ್ತಾರೆ ಅದೆಲ್ಲ ಮಾಡಿಸಿ ದೇವಸ್ಥಾನಗಳಲ್ಲಿ ಏನೋ ಪೂಜೆ ಮಾಡಿ ಎಲ್ಲ ಒಂದು ಏನೋ ಒಂದು ತೆಂಗಿನಕಾಯ್ನ ಮಂತ್ರ ಮಾಡಿ ಒಂದು ಹೊಲ್ದಲ್ಲಿ ಹೂತಾಕ್ಬೇಕು ಯಾವುದೋ ಜಾಗದಲ್ಲಿ ಅದನ್ನು ಬಿಸಾಡ್ಬೇಕು ಈ ರೀತಿ ಈಗ್ಲೂ ಕೂಡ ಸಿಟಿಲಿ ಕೂಡ ಒಂದೊಂದು ಕಡೆ ನೀವು ನೋಡಿರ್ತೀರ ಒಂದು ಎರಡು ಮೂರು ದಾರಿ ಸೇರೋ ಕಡೆ ಎಜುಕೇಟೆಡ್ಗಳೇ ಮೊಟ್ಟೆ ಎಸೆದಿರ್ತಾರೆ ಸೊ ಅದು ಒಂದು ಮೂಢನಂಬಿಕೆ ಅದೇನಪ್ಪ ಅಂತ ಅಂದ್ರೆ ಮಕ್ಳಿಗೆ ಏನೋ ತೊಂದರೆ ಆಯಿತು ನಮ್ಗೆ ಯಾರದ್ದೂ ದೃಷ್ಟಿ ಬೀಳಬಾರ್ದು ಯಾರದ್ದೋ ಕಡೆಯಿಂದ ನಮ್ಗೆ ತೊಂದರೆಗಳಾಗ್ಬಾರ್ದು ಅಂಥೇಳಿ ಆ ಮೊಟ್ಟೆನ ಮಂತ್ರಿಸಿ ಅದನ್ನ ದಿನಾ ಒಂದು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಲ್ಲಿ ಮೂರು ನಾಲ್ಕು ರಸ್ತೆ ಸೇರೊ ಮಧ್ಯದಲ್ಲೇ ಹೊಡ್ದಿರ್ತಾರೆ ಅದು ಮುಂಚೆ ಆದರೆ ಮಣ್ಣು ರೋಡಿತ್ತು ಈಗ ತಾರ್ ರೋಡಲ್ಲೆ ಹೊಡ್ದಿರ್ತಾರೆ ಸೊ ಇಂಥದ್ದನ್ನು ನಾನು ನೇರ್ವಾಗಿ ನೋಡಿದ್ದೀನಿ ನಮ್ಮ ಒಂದು ಸಿಟಿಯಲ್ಲೂ ಕೂಡ ಒಬ್ಬರು ಅವರು ಟೀಚರೆ ಅವರೂ ಒಬ್ರು ಗಂಡ ಒಂದು ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ತಾರೆ ಅವರು ಎಜುಕೇಟೆಡ್ಡು ಡಿಗ್ರೀ ಎಜುಕೇಟೆಡ್ ಅವರು ಡಿಗ್ರಿ ಮಾಡಿದ್ದಾರೆ ಅವ್ರ ಹೆಂಡ್ತಿ ಕೂಡ ಟೀಚರ್ ಆಗಿ ವರ್ಕ್ ಮಾಡ್ತಾರೆ ಅವ್ರಂಥವ್ರು ಕೂಡ ಮೊಟ್ಟೆನ ಹೊಡಿತಾ ಇರುವಾಗ ಅಕ್ಕಪಕ್ಕದ ಜನ ಗಲಾಟೆ ಮಾಡಿದ್ದಾರೆ ಏನು ಈ ಕಾಲ್ದಲ್ಲಿ ಇದೆಲ್ಲ ಮಾಡ್ತೀರಾ ಅಂತ ಸೊ ಅವ್ರು ಅದನ್ನ ಕೇರಿಗೆ ತಗೊಳ್ತಾಯಿಲ್ಲ ಈ ಅಮವಾಸ್ಯೆಗೊ ಹುಣ್ಣಿಮೆಗೆ ಮಧ್ಯರಾತ್ರಿ ಹೋಗಿ ಮೊಟ್ಟೆ ಹೊಡ್ದಿರ್ತಾರೆ ಬೆಳಗ್ಗೆ ನೋಡಿದರೆ ಅದೆಲ್ಲ ಗಲೀಜಾಗಿರುತ್ತೆ ಇಂಥ ಸನ್ನಿವೇಶಗಳು ಇನ್ನೂ ಕೂಡ ನಡಿತಾಯಿದೆ ಹಲವರಲ್ಲಿ ಇಲ್ಲ ಕೆಲವ್ರು ಅಂತೂ ಅದನ್ನು ಕಂಟಿನ್ಯು ಮಾಡ್ತಾಯಿದ್ದಾರೆ ಅದ್ರಿಂದ ಆಚೆ ಬರೋ ಪ್ರಯತ್ನ ಇಲ್ಲ ಇಂಥ ಮೂಢನಂಬಿಕೆ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿ ಸಿಗ್ತಾಯಿದೆ ಎಷ್ಟೋ ಜನ ಇನ್ನೂ ಮಾಟ ಮಂತ್ರಗಳ ಒಂದು ನಂಬಿಕೆನ ತಳ್ಳಾಕೋದಿಲ್ಲ ಅಷ್ಟು ಸುಲಭವಾಗಿ ಇರ್ಬೋದೇನೊ ಮಾಡ್ಬಿಡೋಣ ತೊಂದರೆಯಾಗಿದೆ ನಮಗೆ ಒಳ್ಳೆಯದಾದ್ರೆ ಸಾಕು ಇದ್ರಿಂದ ಏನು ಒಂದು ಎರಡು ಸಾವಿರ ಖರ್ಚಾಗಿ ನಾವು ಮಾಡಿಸ್ಬಿಡೋಣ ಯಾಕೆ ಸುಮ್ಮನೆ ತಲೆ ಬಿಸಿ ಯಾಕೆ ಸುಮ್ಮನೆ ತ ನಾವು ತೊಂದರೆ ಅನುಭವ್ಸೋದು ಅಂಥೇಳಿ ಎಷ್ಟೋ ಎಜುಕೇಟೆಡ್ ಕೂಡ ಇದನ್ನು ಮಾಡ್ತಾಯಿದ್ದಾರೆ ಇನ್ನೂ ಕೂಡ ಸೊ ಯಾವುದೋ ಮಂತ್ರಕ್ಕೆ ಮಾವಿನಹಣ್ಣು ಉದುರೋದಿಲ್ಲ ಅಂತ ಗೊತ್ತಿದ್ರೂನು ಗಾದೆ ಮಾತು ಇದ್ರೂ ಕೂಡ ಒಂದು ಮಂತ್ರ ಶಕ್ತಿಯಿಂದ ನಾವು ಏನಾದ್ರೂ ಪಡಿಬೋದು ಅದೃಷ್ಟವೇ ಚೇಂಜ್ ಮಾಡ್ಬೋದು ನಮ್ಮ ಹಣೆಬರಹನೆ ಚೇಂಜ್ ಮಾಡ್ಬೋದು ಅನ್ನೋ ಒಂದು ಕೆಲವೊಂದು ಟ್ವೆಂಟಿ ಪರ್ಸೆಂಟ್ ಜನ ಸಿಟಿಯಲ್ಲಿ ಕೂಡ ಇದ್ದಾರೆ ಅಂಥವರು ಅದನ್ನು ಇನ್ನೂ ದೃಢವಾಗಿ ನಂಬಿ ಅದನ್ನು ಆಚರಣೆಯಲ್ಲೇ ಇಟ್ಕೊಂಡಿದ್ದಾರೆ ಕೆಲವ್ರಿಗೆ ಬಾಯಿ ಮಾತಲ್ಲೇ ಅದೆಲ್ಲ ನಂಬೋಲ್ಲಪ್ಪ ಅಂಥೇಳ್ಬೋದು ಬಟು ಅವ್ರು ಇನ್ನರ್ ಫೀಲಿಂಗ್ಸು ಅವರು ಅದನ್ನು ಒಂದು ಮಾ ನಂಬೋ ಅಂಥ ದೃಢ ನಂಬಿ ದೃಢವಾಗಿ ನಂಬೋ ಅಂಥ ಒಂದು ಪರಿಸ್ಥಿತಿ ಈಗ್ಲೂ ಕೂಡ ಮುಂದುವರೆದಿದೆ ಈಗ ಎಜುಕೇಟೆಡ್ ಫ್ಯಾಮಿಲಿಲೇ ನಡೀತಿದೆ ಒಂದು ಡಾಕ್ಟ್ರ್ ಫ್ಯಾಮಿಲಿಯಲ್ಲಿ ಕೂಡ ಯಾವುದೋ ಒಂದು ಪೂಜೆ ಮಾಡಿಸೋದು ಹವನ ಮಾಡಿಸೋದು ಇವೆಲ್ಲ ಈಗ್ಲೂ ನೋಡ್ತೀವಿ ಒಂದು ಹೊಸ ಮನೆಗೆ ಹೋಗಬೇಕು ಅಂದರೆ ಮಾಡಿ ಮಾಡಿದರೆ ಒಳ್ಳೆಯದಾಗುತ್ತೆ ಅನ್ನೋದೊಂದು ಕೂಡ ಮೂಢನಂಬ್ಕೇನೆ ಮನೆ ಮುಂದೆ ಒಂದು ತೆಂಗಿನಕಾಯಿ ಕಟ್ಟಿರ್ತಾರೆ ಅಂತ ಅಂದ್ರೆ ಅದು ನೋಡ್ತಲೇ ಗೊತ್ತಾಗುತ್ತೆ ಇವರು ಮೂಢನಂಬ್ಕೆಲೆ ಇದ್ದಾರೆ ಅಂತ ಸೊ ಅದ್ರಿಂದ ಆಚೆ ಬರ್ತಾಯಿಲ್ಲ ಇನ್ನೂ ಜನ ಒಂದು ಗಾಡಿಗೆ ಪೂಜೆ ಮಾಡಿದ್ರೆ ನಿಂಬೆಹಣ್ಣು ಕಟ್ಟಿರ್ತಾರೆ ಸೊ ಅದು ಕೂಡ ಮೂಢನಂಬ್ಕೆನೆ ಅಂಥ ಆಚಾರಗಳು ಎಜುಕೇಟೆಡ್ ಕಾರಲ್ಲೇ ಇದೆ ಒಬ್ರು ಡಾಕ್ಟ್ರ್ ಕಾರ್ ಹೋಗ್ತಾಯಿದೆ ಅಂದರೆ ಆಯುಧ ಪೂಜೆ ದಿನ ಕಾರ್ ಪೂಜೆ ಮಾಡಿದರೆ ಒಂದು ನಿಂಬೆಹಣ್ಣು ಮತ್ತು ಮೆಣ್ಸಿನಹಣ್ಣು ಇವೆಲ್ಲ ಕಟ್ಟಿಯೇ ಅವರು ಗಾಡಿ ತೆಗಿತಾರೆ ಈಚೆ ಸೊ ಇದು ಕೂಡ ಮೂಢನಂಬ್ಕೆನೆ ಯಾಕೆಂದರೆ ನಮ್ಮೇಲೆ ನಮ್ಗೆ ನಂಬಿಕೆಯಿಲ್ಲ ನಾವು ಯಾವುದೋ ಒಂದು ವಸ್ತು ಒಂದು ಪದಾರ್ಥದ ಮೇಲೆ ನಂಬಿಕೆಯಿಟ್ಟು ನಾವು ಸುಮ್ಮನೆ ಇದ್ದೀವಿ ಅಂದರೆ ಅದು ಮೂಢನಂಬ್ಕೆನೆ ಸೊ ಇಂಥ ಒಂದು ಮೂಢನಂಬ್ಕೆ ಅನಾಚಾರಗಳು ಇವೆಲ್ಲ ಇನ್ನೂ ನಮ್ಮ ಜನಗಳಲ್ಲಿ ಎಷ್ಟೇ ಎಜುಕೇಟೆಡ್ ಆದ್ರೂ ನಡಿತಾಯಿದೆ ಅನ್ನೋದಕ್ಕೆ ಉದಾಹರ್ಣೆಗಳು ಸಾಕಷ್ಟು ಸಿಗ್ತವೆ ಪ್ರತಿಯೊಬ್ಬರು ನೋಡಿದ್ರೆ ಈಗ ಬಂತು ಇತ್ತೀಚಿಗೇನೆ ಆಯುಧ ಪೂಜೆ ಆಯಿತು ಆವಾಗ ನೋಡಿ ಎಲ್ರೂ ಗಾಡಿಗೆ ಒಂದು ಜೀವ ಇಲ್ಲದೇ ಇರ್ತಕ್ಕಂಥ ಗಾಡಿ ಗೆ ನಿಂಬೆಹಣ್ ಕಟ್ಟಿ ಅದರಿಂದ ನಮಗೆ ಆಕ್ಸಿಡೆಂಟ್ ಆಗೋದಿಲ್ಲ ಅದರಿಂದ ನನಗೆ ಏನೂ ತೊಂದರೆ ಆಗೋದಿಲ್ಲ ಅಂತ ನಂಬ್ತಾಯಿದ್ದಾರೆ ಅಂದರೆ ನಮ್ಮ ಮೂಢನಂಬ್ಕೆ ಇನ್ನೂ ಎಷ್ಟಿದೆ ಅಲ್ವ ಈಗ ನಾವು ಹುಡ್ಕೋದೆ ಬೇಡ ಸಿಟಿಯಲ್ಲೇ ಮಾಡ್ತಿರೋದು ಇದನ್ನು ಒಂದು ಕುಂಬಳ್ಕಾಯಿ ಹೊಡಿತಾರೆ ಒಂದು ದೊಡ್ಡ ಗಾಡಿಗೆ ಕುಂಬಳ್ಕಾಯಿ ಹೊಡಿತಾರೆ ಅದರಿಂದ ದೃಷ್ಟಿ ತಾಕೋದಿಲ್ಲ ಅಂದರೆ ಸೊ ಇಂಥ ಮೂಢನಂಬ್ಕೆಗಳನ್ನು ನಾವಿನ್ನೂ ಆಚರಿಸ್ತಾ ಇದ್ದೀವಿ ಅಂತಲೇ ಅರ್ಥ ಹಾಗಾಗಿ ಸಮಾಜವನ್ನು ನಾವು ತಿದ್ಬೇಕಾದ್ರೆ ತುಂಬ ಕಷ್ಟವಿದೆ ಅವ್ರವ್ರ ನಂಬಿಕೆನ ಯಾರೂ ಪ್ರಶ್ನೆ ಮಾಡೋ ಒಂದು ವ್ಯವಧಾನ ಯಾವಾಗ ಕಲಿತಾರೆ ಆವಾಗ ಇದೆಲ್ಲ ಸರಿ ಹೋಗಿ ಆಗ್ಬೋದು ಅಂತ ನನ್ಗೆ ಅನ್ಸುತ್ತೆ